ಹಳ್ಳಿಯಲ್ಲಿ ಜನರು ಹೆಚ್ಚಾಗಿ ಒಂದು ಮದುವೆಗೆ ಮತ್ತು ಬೆಳೇ ಬೆಳೆ ಸಾಲ ತಗೋಳ್ತಾರೆ ಮತ್ತು ಮನೆ ರಿಪೇರಿ ಮಾಡಲಿಕ್ಕೆ ಸಾಲವನ್ನು ಮಾಡ್ತಾರೆ ಅವರು ಸಾಲವನ್ನು ತಗೊಂಡು ಅದನ್ನು ಅಲ್ಲಿ ಮನೀ ಲೆಂಡರು ಪಾನ್ ಬ್ರೋಕರ್ ಅಂತಾ ಇರ್ತಾರೆ ಹಳ್ಳಿಯಲ್ಲಿ ಅವ್ರಹತ್ರ ಸಾಲ ಮಾಡ್ತಾರೆ ಅದು ಬಡ್ಡಿ ಈ ಚಕ್ರ ಬಡ್ಡಿ ಮೀಟ್ರ್ ಬಡ್ಡಿ ಲೆಕ್ಕದಲ್ಲಿ ಇರ್ತದೆ ತಿಂಗಳಿಗೇ ಎರಡು ಪರ್ಸೆಂಟಿಂದ ಸ್ಟಾರ್ಟ್ ಆಗೋದು ಪ್ರಾರಂಭವಾಗಿ ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟು ಐದು ಪರ್ಸೆಂಟು ಇದಾಗುತ್ತೆ ಅದು ಯಾವ ಥರ ಹೇಳಿದ್ರೆ ನೀವೂ ದಿನ ಮೀಟ್ರ್ ಬಡ್ಡೀ ಲೆಕ್ಕ ಹೇಳಿದ್ರೆ ದಿನಕ್ಕೆ ಒಂದು ಒಂದು ಸಾವಿರ ತಗೊಂಡ್ರೆ ದಿನಕ್ಕೆ ನೂರು ರುಪಾಯಿ ಐವತ್ತು ರುಪಾಯಿ ನೂರು ರುಪಾಯಿ ಹೀಗ್ ಇರ್ತದೆ ಅವರು ತೆಗೆದುಕೊಂಡ ಸಾಲ ಎಷ್ಟು ತೀರ್ಸಿದರೂ ಬಡ್ಡಿ ಕೊಟ್ಟರೂ ಸಾಲ ತೀರೋದೆ ಇಲ್ಲ ಸಾಲದ ಎರಡು ಪಟ್ಟು ಮೂರು ಪಟ್ಟು ಆಗುತ್ತೆ ಆಮೇಲೆ ಅವರು ಅದನ್ನು ಅದಕ್ಕಾಗಿ ನಿಮ್ಮದು ಪತ್ರ ಮನೆ ಮಠ ಹೊಲ ಗದ್ದೆ ಟ್ರ್ಯಾಕ್ಟ್ರು ಇಂಥವನ್ನೆಲ್ಲ ಅಡ ಇಟ್ಟುಕೊಂಡು ಸಾಲವನ್ನು ಕೊಡ್ತಾರೆ ಅದನ್ನು ತೀರಿಸದಿದ್ರೆ ಎಲ್ಲವನ್ನು ಎತ್ತಾಕೊಂಡು ಹೋಗಿ ಲಾಸ್ಟಿಗೆ ಏನೂ ಇಲ್ಲದಿದ್ದಂಗೆ ಅವರು ಪರದಾಡೋ ಪರಿಸ್ಥಿತಿಗಳು ಕೊನೆಗೆ ನೇಣು ಹಾಕೊಳ್ಳೊ ಪರಿಸ್ಥಿತಿಯನ್ನು ತಂದುಕೊಳ್ತಾರೆ ಆದ್ದರಿಂದ ಜನರು ಸ್ವಲ್ಪಾ ಹುಷಾರಿಂದ ಸಾಲವನ್ನು ಮಾಡಬೇಕಾಗ್ತದೆ ಬ್ಯಾಂಕಲ್ಲಿ ಅವರಿಗೆ ಸಾಲ ಸಿಗೋದು ಕಷ್ಟ ಆಗ್ತದೆ ಅದಕ್ಕೆ ಸುಮಾರು ಪ್ರೊಸೀಜರುಗಳು ಇರುವುದ್ರಿಂದ ಅವರು ಅದನ್ನು ಬಿಟ್ಟು ಈ ಮನಿ ಲೆಂಡರ್ಸು ಪಾನ್ ಬ್ರೋಕರು ಇರ್ತಾರೆ ಅವ್ರಹತ್ರ ತಕ್ಷಣಕ್ಕೆ ಸಾಲ ಸಿಗ್ತದೆ ಅಂತ ಅವ್ರು ಸಾಲ ಮಾಡ್ತಾರೆ ಮಾಡೋದು ಮಾಡ್ತಾರೆ ಆಮೇಲೆ ಪಶ್ಚಾತಾಪವನ್ನು ಅನುಭವಿಸ್ತಾರೆ